ಹಲೋ ಹಲೋ ಚಿಂದಾನಂದ್ ಅವ್ರಲ್ವಾ ಹಾಂ ನನ್ನ ಹೆಸರು ರಾಘವೇಂದ್ರ ಅಂತ ಇದು ಮೊಬೈಲು ಪರ್ಚೇಸ್ ಮಾಡಬೇಕಿತ್ತು ಹಾಂ ಅದ್ರದ್ದು ಡೀಟೇಲ್ಸ್ ಸ್ವಲ್ಪ ಹೌದು ಹೌದು ಅಂದರೆ ಯಾವುದಾದ್ರು ಹೊಸ ನ್ಯೂ ಬ್ರಾಂಡ್ಗಳು ಲಾಂಚ್ ಆಗಿರದು ಇದೆಯಾ ಹಾಂ ಹೊಸ ಬ್ರ್ಯಾಂಡ್ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿದು ಇದು ರೇಂಜಿದು ಸ್ವಾರಿ ಗೊತ್ತಾಗಿಲ್ಲ

ಹಾಂ ಓಕೆ ಅಂದರೆ ಇವಾಗ ನೀವು ಯಾವುದು ಮೊಬೈಲ್ ಸೇಲ್ ಮಾಡೋದಿಲ್ವಾ ಮೊಬೈಲ್ ಅದು ಯಾವುದು ಕಂಪ್ನೀದು ಒಳ್ಳೇದು ಬರುತ್ತೆ ಇವಾಗ ಒನ್ ಪ್ಲಸ್ ಒಂದು ಒಳ್ಳೇ ಬರುತ್ತಾ ಅದು

ಅದ್ರದ್ದೂ ಏನು ಪ್ರೈಸು ಎಷ್ಟಿರ್ಬೋದು ಅಥವಾ ಏನಾದರು ಡಿಸ್ಕೌಂಟ್ ಏನಾದರು ಇವಾಗ ಓಕೆ ಇ ಎಮ್ ಐ ಆಪ್ಷನ್ ಇರುತ್ತಲ್ಲವ ಸರ್ ಓಕೆ ಏನಾದರು ಇವಾಗ ನೆಕ್ಸ್ಟು ಫೆಸ್ಟಿವಲ್ಲು ಕ್ರಿಸ್ಮಸ್ ಟೈಮಿಗೆ ಏನಾದರು ಡಿಸ್ಕೌಂಟ್ ಆ ಥರ ಏನಾದರು ಬರ್ಬೋದಾ

ಓಕೆ ಶ್ಯೂರ್ ಓಕೆ ಇಲ್ಲ ಅದೇ ಟೈಮಲ್ಲಿ ನಾಗೇಂದ್ರಣ್ಣ ಇದನ್ನ ನಾನು ಪರ್ಚೇಸ್ ಮಾಡ್ತೀನಿ ಹಾಂ ಓಕೆ ತ್ಯಾಂಕ್ ತ್ಯಾಂಕ್ಸ್